ನಾನು ಅಡಿಗೆ ಮಾಡುವಾಗ ನಿಂಬೆ ಉಪ್ಪು ಯಾವಾಗಲೂ ಬಳಸಿದ್ದೇ ಇಲ್ಲ ಅಪರೂಪ ಅದು ಬಳಸಿರೋದು ಯಾವಾಗಂದರೆ ನಿಂಬೆ ನಿಂಬೆಹಣ್ ಇರಲಿಲ್ಲ ಒಂದು ಟೈಮು ಅದಕ್ಕಾಗಿಯೇ ಯಾರೋ ಹಿಂಗ್ ಸಜೆಷನ್ ಮಾಡಿದರು ನಿಂಬೆ ಸಾಲ್ಟ್ ಅಂತ ಸಿಗತ್ತೆ ನಿಂಬೆ ಉಪ್ಪು ಅದನ್ನ ಹಾಕ್ರಿ ನಿಂಬೆಹಣ್ ಹಿಂಡಿದಂಗೆ ಆಗತ್ತೆ ಹುಳಿ ಆಗುತ್ತೆ ಸೂಪರ್ ಆಗುತ್ತೆ ಚಿತ್ರಾನ್ನ ನಿಂಬೆ ಸಾಲ್ಟ್ ಉಪ್ಯೋಗಿಸಿರಿ ಅಂತ ಹೇಳಿದ್ರು ಅದು ನನಗ್ ಭಾಳ ಅಪರೂಪ ಆಯಿತು ಒಂದು ಸರಿ ಮಾಡಿದ್ದೆ ಚಿತ್ರಾನ್ನ ನಿಂಬೆ ಸಾಲ್ಟ್ ಹಾಕಿ ತುಂಬ ನಿಂಬೆಹಣ್ ಹಿಂಡಿದರೇನಪ್ಪೋ ಅಂಥ ಟೇಸ್ಟಿ ಆಗಿತ್ತು ನಿಂಬೆ ಚಿತ್ರಾನ್ನ ಭಾಳ ಚೆನ್ನಾಗಿತ್ತು ನನಗೆ ಒಂಥರ ಆಶ್ಚರ್ಯ ಆತು ಇದೊಳ್ಳೆ ಚನಾಗಿತ್ ಬಿಡು ನಿಂಬೆ ಸಾಲ್ಟು ಅಂತಂದು ತುಂಬ ತುಂಬ ಖುಷಿಪಟ್ಟಿದ್ದೆ ಇನ್ನೊಂದು ಅಂದರೆ ಇದು ಟೇಸ್ಟಿಂಗ್ ಪೌಡ್ರ್ ಅಂತ ಇದೆ ಅಂದರೆ ಅದು ಟೇಸ್ಟ್ ಆಗತ್ತೆ ಅಡಗೆ ರುಚಿ ಆಗಕಂದರೆ ಒಂದು ಟೆಸ್ಟಿಂಗ್ ಪೌಡ್ರ್ ಅಂತ ಸಿಗುತ್ತೆ ಅದು ಅದನ್ ಹಾಕಿದ್ದೆ ಒಂದು ಸಾರಿ ಅದು ಸಾಂಬಾರಿಗೆ ಹಾಕಿದ್ದೆ ಟೇಸ್ಟ್ ಆಗತ್ತೆ ಚೆನ್ನಾಗಾಗತ್ತೆ ಅಂತ ಟ್ರೈ ಮಾಡಣ ತಡಿ ಅಂತ ಯಾರೋ ಹೇಳಿದ್ರು ಒಂದು ಸರಿ ಹಾಕಿದ್ದೆ ಎಷ್ಟು ಚೆನ್ನಾಗಿತ್ತು ಆಂ ಟೇಸ್ಟಿಯಾಗಿತ್ತು ಭಾಳ ರುಚಿ ಆಗ್ಬಿಟ್ಟಿತ್ತು ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂದ್ಬಿಟ್ಟಿದ್ರು ಈ ಸಾರಪ್ಪ ಸಾಂಬಾರು ತುಂಬ ಚೆನ್ನಾಗಿ ಆಗೈತೆ ತುಂಬ ಚೆನ್ನಾಗಿ ಆಗೈತೆ ಅಂತ ಇಷ್ಟಪಟ್ಟು ತಿಂದಿದ್ದರು ಅದಕ್ಕಾಗಿ ಟೇಶ್ಟಿಂಗ್ ಪೌಡ್ರೂ ಅದು ನಾನು ಎಂದೂ ಬಳಸಿರ್ಲಿಲ್ಲ ಅದನ್ನ ಬಳಸಿದೆ ಮತ್ತೊಂದು ಅಂದರೆ ಕಲರ್ ಕೇಸರಿ ಕಲರ್ ಕೇಸರಿ ಅಂದರೆ ನಾವು ಕೇಸರಿಭಾತ್ ಮಾಡ್ತಿದ್ವಿ ಸುಮ್ಮನೆ ರವೆ ಪಾಯಸ ಮಾಡ್ದಂಗೆ ಮಾಡ್ತಿದ್ವಿ ಕೇಸರಿ ಕಲರ್ ಹಾಕ್ತಿರ್ಲಿಲ್ಲ ಭಾಳ ಅದನ್ನ ಹೀಗೆ ಹಾಕಿದ್ದೆ ಮಾಡಿರೋವ್ರು ನೋಡಿ ನಾನು ಯೂಸ್ ಮಾಡಿದೆ ಒಂಥರ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಕೇಸರಿ ಕಲರು ನೋಡಿ ನೋಡಕ್ಕೇ ಅಷ್ಟು ಚೆನ್ನಾಗಿತ್ತು ತಿಂದರೆ ಇನ್ನೂ ಟೇಸ್ಟಾಗಿ ಇರುತ್ತೆ ಅಂತ ಇಷ್ಟಪಟ್ಟು ತಿಂತಿದ್ರು ಎಲ್ಲರೂ ತುಂಬ ಚೆನ್ನಾಗಿತ್ತು ಇನ್ನೊಂದು ಅಂದರೆ ನಾನು ಎಂದೆಂದೂ ಬಳಸಿರ್ಲಿಲ್ಲ ಬಾಳೆಹಣ್ ಹಾಕೋದು ಕೇಸರಿ ಭಾತ್ನಾಗ ಅದನ್ನು ಹಾಕಿದೆ ಒಂದು ಸಾರಿ ಬಾಳೆಹಣ್ಣು ಅದು ತುಂಬ ಟೇಸ್ಟಾಗಿತ್ತು ಒಂಥರ ರುಚಿಯಾಗಿತ್ತು ಬಾಯಿಗೆ ಅಷ್ಟು ಟೇಸ್ಟಾಗಿತ್ತು ಹಂಗಾಗಿ ಬಾಳೆಹಣ್ಣು ಉಪಯೋಗಿಸಿದೆ ಕೇಸರಿ ಭಾತ್ ಮಾಡ್ಬೇಕಾದ್ರೆ ಇನ್ನೊಂದು ಕ್ಯಾರೆಟ್ ಹಲ್ವಾ ಅಂತ ನಾನು ಯೂಸ್ ಮಾಡಿದೆ ಎಂದೂ ತಿಂದಿರಲಿಲ್ಲ ಅದನ್ನೂ ಕ್ಯಾರೆಟ್ ಹೇಳಿದ್ರು ಕ್ಯಾರೆಟ್ ಹಲ್ವಾ ಮಾಡಿದೆ ಅದು ಚೆನ್ನಾಗಿತ್ತು ಅದೂ ಟೇಸ್ಟಿಯಾಗಿತ್ತು ಹಿಂಗಾಗಿ ತುಂಬ ತುಂಬ ಚೆನ್ನಾಗಿತ್ತು ಟೇಸ್ಟಿಂಗ್ ಪೌಡ್ರೂ ನಿಂಬೆ ಸಾಲ್ಟು ಮತ್ತು ಪನ್ನೀರ್ ಅಂತ ಇರತ್ತೆ ಅದನ್ನು ಒಂದು ಸಾರಿ ಹಾಕಿ ಮಾಡಿದ್ದೆ ಅದೂ ತುಂಬ ಟೇಸ್ಟಿಯಾಗಿತ್ತು ವೆನಿಗರ್ ಅಂತ ಸಿಗತ್ತೆ ಅದು ಪಲ್ಯ ಎಂದೂ ನಾನು ಮಾಡ್ಲಿಲ್ಲದವ್ಳು ಅದನ್ನೂ ಪಲ್ಯಕ್ಕೆ ಹಾಕಿದ್ದೆ ಒಂದು ಸರಿ ಅದು ತುಂಬ ತುಂಬ ಚೆನ್ನಾಗಾಗಿತ್ತು ಹಂಗಾಗಿ ಇವು ನಾನು ಎಂದೂ ಅಪ್ರೂಪವಾಗಿ ಬಳ್ಸಿರೋ ಪದಾರ್ಥಗಳು ಯಾವ್ಯಾವಂದರೆ ನಿಂಬೆ ಉಪ್ಪು

ಇವೇನೂ ಗೊತ್ತಿಲ್ಲ ಸಾಮಾನ್ಯವಾದ ಪದಾರ್ಥಗಳನ್ನೇ ಉಪಯೋಗಿಸ್ತಿದ್ದೆ ಉಪ್ಪು ನಿಂಬೆಹಣ್ಣು ಇವೆಲ್ಲ ಇವೆಲ್ಲ ಈ ಇದು ನಿಂಬೆಹಣ್ ಇಲ್ಲದ ಕಾರಣ ಇದನ್ನ ಯೂಸ್ ಮಾಡಿದೆ ಅದು ತುಂಬ ಚೆನ್ನಾಗಾಗಿತ್ತು ಹಂಗಾಗಿ ನಿಂಬೆ ಸಾಲ್ಟು ಮತ್ತು ಟೇಸ್ಟಿಂಗ್ ಪೌಡರು ಇವೆಲ್ಲ ಯೂಸ್ ಮಾಡಿದೆ ತುಂಬ ತುಂಬ ಚೆನ್ನಾಗಿತ್ತು ಹಂಗಾಗಿ ಉಪ್ಯೋಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಮನೆಲ್ಲೆಲ್ಲ ರುಚ್ಯಾಗೈತೆ ಅಂತ ಇಷ್ಟಪಟ್ಟು ತಿಂತಿದ್ದರು ಆದ ಕಾರಣ ಇವೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಯಾವಾಗಾದ್ರೂ ಅಡಿಗೆ ಏನ್ಮಾಡ್ಬೇಕು ಏನ್ಮಾಡ್ಬೇಕು ನಿಂಬೆ ಸಾಲ್ಟು ಅಂದರೆ ಉಪ್ಪು ಇದು ಹುಣ್ಸ್ ಹುಣ್ಸೆ ಹಣ್ ಇಲ್ಲಾದ್ರೇ ಏನು ಹಿಂಡ್ರೆ ರುಚಿಗೆ ಏನ್ಮಾಡ್ಬೇಕು ಏನ್ಮಾಡ್ಬೇಕು ಅಂತನ್ನೋ ಟೈಮ್ನಾಗ ಈ ನಿಂಬೆ ಸಾಲ್ಟನ್ನೋ ನೆನಪಾಯ್ತು ಅದನ್ ಹಾಕಿದೆ ನಿಂಬೆ ಉಪ್ಪು ಒಳ್ಳೆ ಟೇಸ್ಟಿಯಾಗಿತ್ತು ಅಡಿಗೆ ತುಂಬ ರುಚಿಯಾಗಿತ್ತು ಎಲ್ಲರು ಮನೆಯಲ್ಲಿ ಇಷ್ಟಪಟ್ಟು ತಿಂದರು ಖುಷಿಯಾಯ್ತು